ಈ ಲ್ಯಾಪ್ಟಾಪ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಇರೋದರೊಳಗಡೆ ಈಗ ಸಾಫ್ಟ್ವೇರೊಳಗಡೆ ಏನಂದರೆ ಇದು ಬಂದುಬಿಟ್ಟು ಹೈಯೆಸ್ಟ್ ವರ್ಷನ್ ಇದೆ ಆ ಮತ್ತು ಏನಂದರೆ ನೀವು ಈ ಲ್ಯಾಪ್ಟಾಪ್ ಏನಿದೆ ತುಂಬ ಬೇಗ ಬೇಗ ಏನಿದೆ ಮುಗಿಸ್ಕೋಬೋದಾಗುತ್ತೆ ಯಾವ್ದೇ ರೀತಿ ತೊಂದರೆ ಇಲ್ಲ ಕೆಲ್ಸಾನ ನಾವು ಬೇಗ ಮುಗಿಸ್ಕೋಬೋದು ಯಾವುದೇ ಒಂದು ನಾವು ಏನಾದ್ರೂ ಒಂದನ್ನು ದಾಖಲೆಯನ್ನು ಕಳಿಸೋದೇ ಆಗಿರ್ಬೋದು ಏನೇ ಆಗಿರ್ಬೋದು ಅಥವಾ ಒಂದು ಇವರು ಮಕ್ಳು ಏನಿದೆ ಗೇಮ್ ಆಡ್ತಾರಲ್ಲ ಅದೂ ಕೂಡ ಆಡೋಕ್ಕೂ ಚೆನ್ನಾಗಿದೆ ಯಾವುದೇ ರೀತಿ ನಾವು ಏನೇ ಅಂದರೂ ಇದು ನೋಡಲು ತುಂಬ ಚೆನ್ನಾಗಿದೆ ಕೂಡ ಒಂಥರ ಹೇಳಬೇಕು ಅಂದರೆ ಎಲ್ಲ ರೀತಿಯಿಂದನೂ ಏನಿದು ಇದು ತುಂಬ ಚೆನ್ನಾಗಿದೆ ಇದನ್ನು ಅರಾಮಾಗಿ ಏನಿದೆ ನಾವು ಎಲ್ಲಿಗೆ ಬೇಕಾದ್ರು ತಗೊಂಡು ಹೋಗ್ಬೋದು ಆ ಕಾರಣದಿಂದ ಇದು ಬಂದುಬಿಟ್ಟು ಏನಂದರೆ ಬೇರೆ ಎಲ್ಲ ಲ್ಯಾಪ್ಟಾಪ್ಗಿಂತ ಏನಿದೆ ಅದು ತುಂಬ ಚೆನ್ನಾಗಿದೆ ಆಯಿತು ತುಂಬ ಉಪಯೋಗ ಕೂಡ ಆಗುತ್ತೆ ಈಗ ಕಂಪ್ಯೂಟರ್ಗೆಲ್ಲ ಹೋಲಿಸ್ಕೊಂಡ್ರೆ ಇದು ಏನಿದೆ ಅರಾಮಾಗಿ ನಾವು ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗ್ಬೋದು ತೊಗೊಂಡ್ಬರ್ಬೋದು ಯಾವ್ದೇ ರೀತಿ ತೊಂದರೆ ಇಲ್ಲ ಅದರಿಂದ ಏನಿದೆ ಅಷ್ಟು ಲ್ಯಾಪ್ಟಾಪೇ ಚೆನ್ನಾಗಿ ಎಲ್ಲೇ ಹೋಗ್ತೀವಂದರೂ ಯಾವುದೇ ಒಂದು ಕೆಲಸ ಮಾಡ್ಕೋಬೇಕಂದ್ರೂ ಕಂಪೆನಿ ಕಡೆಯಿಂದನೇ ಆಗಲಿ ಅಥವಾ ಎಲ್ಲೇ ಒಂದು ಆಗಲಿ ಎಲ್ಲ ಕಡೆ ಜನ ಏನಿದ್ದಾರೆ ಲ್ಯಾಪ್ಟಾಪ್ನ ತುಂಬ ಉಪಯೋಗ್ಸ್ತಾರೆ ಲ್ಯಾಪ್ಟಾಪೇನೋ ನೋಡೋಕ್ಕೆ ಚೆನ್ನಾಗಿದೆ ಆದರೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಅಂತ ಹೇಳಬೇಕು ಅಂದರೆ ತೊಂದರೆ ಅಂತ ಹೇಳಬೇಕಂದ್ರೆ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಲ್ಯಾಪ್ಟಾಪ್ ಇರೋದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಈಗ ನಾವು ಏನಂದರೆ ಹಳ್ಳಿ ಕಡೆ ಇರೋ ಕಡೆನೂ ಏನಿದೆ ತುಂಬ ಜನ ಲ್ಯಾಪ್ಟಾಪ್ ಉಪಯೋಗ್ಸ್ತಾರೆ ಕಾರಣ ಬಂದುಬಿಟ್ಟು ನಾವು ಬೇರೆ ಥರ ಈ ಕೋಚಿಂಗ್ ಕ್ಲಾಸ್ ಅವಕ್ಕೆಲ್ಲ ಹೋಗಿ ಏನಿದೆ ಶೈಕ್ಷಣಿಕ ಪಡ್ಕೊಳಕ್ಕಾಗಲ್ಲ ಮತ್ತು ಕಾಲೇಜಿಗೆ ಹೋಗು ಅಂದಾಗ ಏನಿದೆ ಅಲ್ಲೇ ಮುಗಿದೋಗಿರುತ್ತೆ ವಿದ್ಯೆ ಎಲ್ಲ ಓದೋದೆಲ್ಲ ಸ್ ಇದು ತುಂಬ ಹೆಲ್ಪಾಗುತ್ತೆ ಸಹಾಯಾಗುತ್ತೆ